ನಾನು ಬೋಟ್ ಕಂಪೆನಿಯ ಎಡ್ಫೋನ್ ಒಂದನ್ನು ತೆಗೊಂಡಿದ್ದೆ ಅದನ್ನು ನಾನು ಅಮೇಝಾನ್ ಅಲ್ಲಿ ತಗೊಂಡದ್ದು ಅದನ್ನು ತಕೊಂಡಾಗ ಅದು ಚೆನ್ನಾಗಿ ಕೆಲಸ ಮಾಡ್ತಾ ಇತ್ತು ನಾನು ದಿನಾಗಲು ಅದನ್ನು ಜಿಮ್ಗೆ ತೆಗೆದುಕೊಂಡು ಹೋಗ್ತಾಯಿದ್ದೆ ಅದರಲ್ಲಿ ಹಾಡು ಕೇಳ್ತಾ ವರ್ಕ್ಔಟ್ ಮಾಡುವಾಗ ನನಗೆ ಆಯಾಸವೇ ಗೊತ್ತಾಗ್ತಾ ಇರಲಿಲ್ಲ ಅದು ಬ್ಲೂಟೂತ್ ಹೆಡ್ಫೋನ್ ಆಗಿತ್ತು ಅದರಲ್ಲಿ ಚಾರ್ಜ್ ಕೂಡ ಚೆನ್ನಾಗಿ ನಿಲ್ತಾಯಿತ್ತು ಅಂದರೆ ಒಂದು ಸಲ ಅದಕ್ಕೆ ಚಾರ್ಜ್ ಇಟ್ಟರೆ ಮತ್ತೆ ಮೂರು ನಾಲ್ಕು ದಿನದವರೆಗೆ ಬರ್ತಾಯಿತ್ತು ಅದು ಚಾರ್ಜೆ ಖಾಲಿ ಆಗ್ತಾ ಇರಲಿಲ್ಲ ತುಂಬ ಒಳ್ಳೆಯದಿತ್ತು ಒಂದುವರೆ ತಿಂಗಳ ನಂತರ ಅದರಲ್ಲಿ ಬ್ಯಾಟ್ರಿಯಲ್ಲಿ ಯಾವುದೋ ಒಂದು ತೊಂದರೆ ಶುರು ಆಯಿತು ಅದರಲ್ಲಿ ಚಾರ್ಜು ನಿಲ್ತಾನೆ ಇರಲಿಲ್ಲ ಅಂದರೆ ಅದಕ್ಕೆ ಚಾರ್ಜ್ ಮಾಡಿದರೆ ಹೆಚ್ಚು ಅಂದರೆ ಒಂದು ಗಂಟೆ ಅಷ್ಟೆ ಒಂದು ಗಂಟೆ ಬರ್ತಾಯಿತ್ತು ನಾನು ಜಿಮ್ಮಲ್ಲಿ ಸಾಮಾನ್ಯವಾಗಿ ಒಂದುವರೆಯಿಂದ ಎರಡು ಗಂಟೆಯವರೆಗೆ ವ್ಯಾಯಾಮ ಮಾಡ್ತಾ ಇದ್ದೆ ಈ ಯಡ್ಫೋನ್ ಅರ್ಧ ವ್ಯಾಯಾಮ ಮಾಡುವಾಗಲೇ ಆಫ್ ಆಗ್ತಾಯಿತ್ತು ಅಂದರೆ ಅರ್ಧ ಗಂಟೆಗೆ ಆಫ್ ಆಗ್ತಾಯಿತ್ತು ಅದು ಇದರಿಂದ ವರ್ಕ್ಔಟ್ ಮಾಡಲಿಕ್ಕೆ ನನಗೆ ಮನಸ್ಸೇ ಆಗ್ತಾ ಇರಲಿಲ್ಲ ನಾನು ನಂತರ ಆ ಎಡ್ಫೋನನ್ನು ರಿಟರ್ನ್ ಮಾಡಲಿಕ್ಕೆ ಅಮೇಝಾನ್ ಅವರಿಗೆ ಕಾಲ್ ಮಾಡಿದೆ ಅವರು ಅದನ್ನು ರಿಟರ್ನ್ ತಗೊಳಲಿಕ್ಕೆ ಆಗುದಿಲ್ಲ ಹೇಳಿದರು ನಾನು ಆ ಎಡ್ಫೋನ್ಗೆ ಒಂದು ಸಾವಿರ ರೂಪಾಯಿ ಕೊಟ್ಟಿದ್ದೆ ಅದಕ್ಕೆ ಆರು ತಿಂಗಳ ವ್ಯಾರೆಂಟಿ ಕೂಡ ಇತ್ತು ಆದರೆ ಅದನ್ನು ಹೇಳಿದರೂ ಕೂಡ ಅವರು ವಾಪಸ್ಸು ತಗೊಳಲಿಕ್ಕೆ ಆಗುದಿಲ್ಲ ಹೇಳಿದ್ರು ಯಾಕಂದರೆ ಅವರ ರಿಪ್ಲೇಸ್ಮೆಂಟ್ ಪಾಲಿಸಿ ಕೇವಲ ಹತ್ತು ದಿನ ಮಾತ್ರ ಅಂತೆ ಇರುವುದು ಅದಕ್ಕೆ ವಾಪಸ್ಸು ತಗೊಳ್ಲಿಕ್ಕೆ ಆಗುದಿಲ್ಲ ಅಂದರು ನಂತರ ನಾನು ಬೋಟ್ನ ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿದೆ ಅವರಿಗೆ ನಾನು ಹೇಳಿದೆ ಈ ರೀತಿ ಉಂಟು ಹೀಗೆ ಅಂತ ಈ ಎಡ್ಫೋನ್ ವಾಪಸ್ಸು ತಗೊಂಡು ನನ್ನ ಹಣ ಹಿಂದೆ ಕೊಡಿ ಅಂತ ಕೇಳಿದೆ ಅದಕ್ಕೆ ಅವರು ಹೇಳಿದ್ರು ಅವರು ಹೇಳಿದ್ರು ನಿಮಗೆ ಎಡ್ಫೋನ್ನ ರಿಪ್ಲೇಸ್ ಮಾಡಿ ಕೊಡ್ತೇವೆ ಅಂತ ಹೇಳಿದ್ರು ನಂತರ ಒಂದು ವಾರ ಟೈಮ್ ಕೊಟ್ಟರು ಒಂದು ವಾರದ ಒಳಗೆ ಹೊಸ ಎಡ್ಫೋನನ್ನು ಕೊಟ್ಟರು ಅವರು ಅವತ್ತಿನಿಂದ ನಾನು ಒಂದು ಡಿಸೈಡ್ ಮಾಡಿದೆ ಇನ್ನು ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಆನ್ಲೈನಲ್ಲಿ ಖರೀದಿ ಮಾಡುವುದಿಲ್ಲ ಅಂತ ಎಷ್ಟೇ ಜಾಸ್ತಿ ಬೆಲೆಯು ಆದರೂ ಕೂಡ ಅಂಗಡಿಯಲ್ಲೇ ತಕೊಂಡು ತೆಗೆದುಕೊಳ್ಳಬೇಕಂತ ನಾನು ಡಿಸೈಡ್ ಮಾಡಿದೆ